ನಾನು ಅಮೆಝಾನ್ನಲ್ಲಿ ಇಯರ್ ಫೋನನ್ನು ಬೈ ಮಾಡಿದ್ದೆ ಒಂದು ಎಂಟು ಸಾವಿರದ್ದು ಇಯರ್ ಫೋನುನ್ನ ನಾನು ಬೈ ಮಾಡಿದ್ದೆ ಅದು ಆಫರಲ್ಲಿ ಬಿದ್ದು ನನಗೆ ಮೂರು ಸಾವಿರ ಬಂದಿತ್ತು ಆದರೆ ಡೆಲಿವರಿ ಕೊಟ್ಟಾಗ ನಾನು ಓಪನ್ ಮಾಡಿ ನೋಡಿದೆ ಆ ಪ್ರಾಡಕ್ಟು ಇಯರ್ ಫೋನಲ್ಲ ಆ ಇಯರ್ ಫೋನ್ನ ಯಾವುದು ಆರ್ಡ್ರು ಮಾಡಿದ್ದೆ ಅದು ಬಂದಿಲ್ಲ ಯಾವುದೋ ಬೇರೆ ಕಂಪ್ನಿದೆ ಇಯರ್ ಫೋನ್ ಬಂದಿದೆ ಸೊ ನಾನು ಇದಕ್ಕೆ ಅಮೆಝಾನು ಕಸ್ಟಮರ್ ಸರ್ವೀಸಿಗೆ ಕಾಲ್ ಮಾಡಿದೆ ಅವ್ರು ಹೇಳಿದ್ರು ನೀವು ಏನೂ ಮಾಡೋಕಾಗಲ್ಲ ನಾವು ಕರೆಕ್ಟ್ ಹಾಕಿದ್ದೀವಿ ನಿಮ್ಮದೆ ಮಿಸ್ಟೇಕ್ ಇರ್ಬೋದು ಹಂಗೆ ಹಿಂಗೆ ಅಂದರು ಸೊ ನನ್ನ ಅನಿಸಿಕೆ ಇದು ತುಂಬಾ ಬ್ಯಾಡ್ ರೆಪುಟೇಶನ್ ಆಗುತ್ತೆ ಅಮೆಝಾನಿಗೆ ಹೀಗೆಲ್ಲ ಮಾಡಿದರೆ ಸ್ ತುಂಬ ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ ಇದರಿಂದ ತುಂಬ ಜನ ಪ್ರಾಡಕ್ಟನ್ನು ಬೈ ಮಾಡಲು ಹೆದರುತ್ತಾರೆ ಸ್ಕ್ಯಾಮ್ ಇರ್ಬೋದು ಅದಿರ್ಬೋದು ಅಂತ ಸೊ ನೀವು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ನನ್ನದು ಹೋಗಿದೇಂತ ನಿಮ್ದು ಯಾರದ್ದೂ ಹೋಗ್ಬಾರ್ದು ಅಂತ ನಾನು ಕಂಪ್ಲೇಟ್ ಕೊಡ್ತಾ ಇದೀನಿ ಹಿಂಗೆಲ್ಲಾ ಆದರೆ ಮತ್ತೆ ಯಾರೂ ಆನ್ಲೈನನ್ನು ಭರವ್ಸೆ ಮಾಡೋಲ್ಲ ಆನ್ಲೈನ್ ಮೇಲೆ ಇದೇ ಹೋಗಿಬಿಡತ್ತೆ ಒಂದು ಒಂದು ಸ್ಕ್ಯಾಮಿಂದ ನೂರು ಜನದ್ದು ಮನಸ್ಸು ಚೇಂಜ್ ಆಗುತ್ತೆ ಹೀಗೆ ಆಗ್ತಾ ಆಗ್ತಾ ಯಾರೂ ಆನ್ಲೈನನ್ನು ಬೈ ಮಾಡೋಲ್ಲ ಸೊ ಪ್ಲೀಸ್ ಇದ್ರ ಕಡೆ ಗಮನ ಕೊಡಿ ಅಮೆಝಾನವರು ತುಂಬ ಸ್ಕ್ಯಾಮ್ಗಳು ನಡೀತಿದ್ದಾವೆ ನಾನು ಮೂರು ಸಾವಿರದ್ದು ತೊಗೊಂಡೆ ಅದು ಪ್ರಾಡಕ್ಟ್ ಬೇರೆ ಯಾವ್ದೋ ಬೇರೆ ಬ್ರಾಂಡು ಸೌಂಡು ಒಂದುಕಡೆ ಬರುತ್ತೆ ಇನ್ನೊಂದುಕಡೆ ಬರೋಲ್ಲ ರೀಫಂಡ್ ಮಾಡಿದರೆ ನೀವು ಅದೇ ಇಯರ್ ಫೋನ್ ತೊಗೊಂಬರ್ರೀ ಅಂತ ನಮಗೇ ಉಲ್ಟಾ ಹೇಳ್ತಾರೆ ನಮಗೆ ಕೊಟ್ಟಿದ್ದೆ ಈ ಇಯರ್ ಫೋನು ಇದೆಲ್ಲ ತುಂಬ ಆಗ್ತಿದೆ ನೀವು ಇದಕ್ಕೆ ಗಮನ ಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಮಾಡಿ ನನ್ನ ಸೆಕೆಂಡ್ ಪ್ರೊಡೆಕ್ಟ್ ಇದು ಫಸ್ಟ್ ಪ್ರೊಡೆಕ್ಟ್ ತೊಗೊಂಡಿದ್ದು ತುಂಬ ಚೆನ್ನಾಗಿತ್ತು ಇದು ಸೆಕೆಂಡ್ ಪ್ರೊಡೆಕ್ಟ್ ನೋಡಿದರೆ ಹಿಂಗೆ ಡೈರೆಕ್ಟ್ ಸ್ಕ್ಯಾಮೇ ಮಾಡಿಬಿಟ್ಯಾರೆ ನನಗೆ ಮೋಸ ಮಾಡಿಬಿಟ್ಯಾರೆ ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ನೋಡಬೇಕಂತ ನಾನು ಹೇಳ್ತಾ ಇದ್ದೀನಿ ಅಮೆಝಾನ್ ಇದರಿಂದ